ನಮಸ್ತೆ ಮೇಡಮ್ ಹೇಳಿ ಏನಾಗಬೇಕಿತ್ತು ಯಾವೂರಿಂದ ಬಂದಿರೋದು ನೀವು ಹಾಂ

ಹೌದು ಹಾಂ ಹೌದಾ ಮೇಡಮ್ ನೀವು ಕೇಳ್ದಂಗೆ ಹಾಂ ಹೌದಾ ಮೇಡಮ್ ನೀವು ಕೇಳ್ದಂಗೆ ನಮ್ಮ ಸ್ಕೂಲ್ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ನಮ್ಮ ಅಧ್ಯಾಪಕರೆಲ್ಲ ತುಂಬ ತಿಳುವಳಿಕೆ ಇರೋವ್ರು ತುಂಬ ಚಂದ ಪಾಠ ಮಾಡ್ತಾರೆ ನೀವು ಆರಾಮವಾಗಿ ನಿಮ್ಮ ಮಗಳನ್ನು ನಮ್ಮ ಸ್ಕೂಲ್ಗೆ ಸೇರಿಸಬಹುದು ಮೇಡಮ್ ಕಲಾ ಇದೆ ವಾಣಿಜ್ಯ ವಿಜ್ಞಾನ ಈ ಥರ ಮೂರು ಇದೆ ಜೀವಶಾಸ್ತ್ರ ಮತ್ತು ಗಣಕಯಂತ್ರ ವಿಜ್ಞಾನ ಎರಡಿದೆ ಜೀವಶಾಸ್ತ್ರ ತಕೊಂಡ್ರೆ ಅಕಸ್ಮಾತ್ ನಿಮ್ಮ ಮಗಳಿಗಿವಾಗ ಡಾಕ್ಟರ್ ಆಗಬೇಕಂತ ಇಷ್ಟ ಇದ್ದರೆ ಜೀವಶಾಸ್ತ್ರ ತಗೊಳ್ಳಿ ಅಥವಾ ಇಂಜಿನಿಯರಿಂಗ್ ಮಾಡಬೇಕು ಅಂತ ಏನಾದರೂ ಇಷ್ಟ ಇದ್ದರೆ ಅವರು ಗಣಕಯಂತ್ರ ವಿಜ್ಞಾನ ತಕೊಂಡ್ರೆ ಅವರಿಗೆ ಇಂಜಿನಿಯರಿಂಗ್ ಮಾಡುವಾಗ ತುಂಬ ಸಹಾಯ ಆಗತ್ತೆ ನಮ್ಮದೇನೆ ಹಾಸ್ಟೆಲ್ ಇದೆ ಹುಡುಗಿಯರಿಗೇನೆ ಬೇರೆ ಹಾಸ್ಟೆಲ್ ಹುಡುಗರಿಗೇನೆ ಬೇರೆ ಹಾಸ್ಟೆಲ್ ಇದೆ ನಿಮ್ಮ ಮಗಳನ್ನು ನಮ್ಮ ಹಾಸ್ಟೆಲ್ಗೆ ಸೇರಿಸಬಹುದು ಮೇಡಮ್ ಬೆಳಗ್ಗೆ ತಿಂಡಿ ಕೊಡ್ತೀವಿ ಮಧ್ಯಾಹ್ನ ಊಟ ನಾಲ್ಕು ಗಂಟೆ ಹಾಗೆ ಲಘು ಉಪಹಾರ ಇರತ್ತೆ ಮತ್ತು ರಾತ್ರಿ ಊಟ ಇರತ್ತೆ ಅವರಿಗೆ ಹಾಲು ಮೊಸರು ಕೊಡ್ತೀವಿ ಮತ್ತು ಸೈಡ್ಗೆ ಉಪ್ಪಿನಕಾಯಿ ಹಪ್ಪಳ ಈ ಥರದ್ದೆಲ್ಲ ಇರತ್ತೆ ಮ್ಯಾಮ್ ಹೌದು ಮ್ಯಾಮ್ ಬೆಳಗ್ಗೆ ಇಡ್ಲಿ ದೋಸೆ ಚಿತ್ರಾನ್ನ ಈ ಥರ ಸೋಮವಾರ ಒಂದು ಮಂಗಳವಾರ ಒಂದು ಈ ಥರ ಆರ್ಡರ್ ಇರತ್ತೆ ದಿನ ಅಲ್ಲಿ ನಮ್ಮ ಅಡಿಗೆ ಮಾಡೋರಿಗೆ ಹೇಳಿರ್ತೀವಿ ಏನೇನು ಮಾಡಬೇಕು ಅಂತ ಅದನ್ನ ಮಾಡಿರ್ತಾರೆ ಮ್ಯಾಮ್ ಅಂದರೆ ಇಲ್ಲಿ ಎಲ್ಲ ಹಾಂ ಮೇಡಮ್ ಇಲ್ಲಿ ಎಲ್ಲ ಜಿಲ್ಲೆಯವರು ಬರ್ತಾರೆ ಅಲ್ವಾ ಎಲ್ಲರಿಗೂ ತಿನ್ನಕ್ಕಾಗೋ ಥರ ಆಹಾರಾನೇ ಮಾಡ್ತೀವಿ ನಾವು ಮೇಲ್ವಿಚಾರ್ ವಿಚಾರಕರನ್ನು ಇಟ್ಟಿರ್ತೀವಿ ಅವರು ನೋಡ್ಕೊಂತಾರೆ

ಹುಡುಗರಿಗೆ ಬೇರೆ ಹಾಸ್ಟೆಲ್ ಇದೆ ಹುಡುಗಿಯರಿಗೆ ಬೇರೆ ಹಾಸ್ಟೆಲ್ ಇದೆ ಬೇರೆ ಬೇರೆ ಮೇಲ್ವಿಚಾರಕರೇ ಇರ್ತಾರೆ ನಿಮ್ಮ ಮಕ್ಕಳು ಸೇರಿಸಿ ಎಲ್ಲ ತುಂಬ ಚೆನ್ನಾಗಿರತ್ತೆ ಮೇಡಮ್ ಹೌದು ಹೌದು ಮತ್ತು ವಾರಕ್ಕೆ ಒಂದು ಸತಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಹೊರಗಡೆ ಕರ್ಕೊಂಡು ಹೋಗಿ ಅವರವರಿಗೆ ಏನೇನು ಬೇಕು ಅಂದರೆ ಈವಾಗ ಮನೆಯಿಂದ ದೂರ ಇರ್ತಾರಲ್ವ ಮಕ್ಕಳು ಪೇರೆಂಟ್ಸ್ ಕೂಡ ಒಂದು ತಿಂಗಳಿಗೆ ಒಂದ್ಸತಿ ಮಾತ್ರ ಬರಬೇಕು ಅದಕ್ಕೋಸ್ಕರ ಅವರಿಗೇನಾದರೂ ಬೇಕು ಅಂತ ಇದ್ದರೆ ವಾರಕ್ಕೊಂದು ಸತಿ ಹೊರಗಡೆ ಕರ್ಕೊಂಡು ಹೋದಾಗ ಅವರು ತಗೊಂಡು ಬರಬಹುದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗತ್ತೆ ನಾಲ್ಕು ಗಂಟೆ ತನಕ ಸ್ಕೂಲ್ ನಡೆಯತ್ತೆ ಮೇಡಮ್ ಮತ್ತೆ ಐದು ಗಂಟೆಯಿಂದ ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ಲಘು ಉಪಹಾರ ತಿಂಡಿಯಂತ ಬಿಟ್ಟಿರ್ತೀವಿ ಅದಾದ ಮೇಲೆ ಮತ್ತೆ ಐದು ಗಂಟೆಯಿಂದ ಸಂಜೆ ಏಳೂವರೆ ತನಕ ಸಿ ಇ ಟಿ ನೀಟ್ ಈ ಥರದ್ದಕ್ಕೆಲ್ಲ ತರಬೇತಿ ಕೊಡ್ತೀವಿ ಓದಕ್ಕೆ ಸಮಯ ಏಳೂವರೆ ತನಕ ಇದು ತರಬೇತಿ ನಡಿಯತ್ತೆ ಮತ್ತೆ ಏಳೂವರೆಯಿಂದ ಎಂಟು ಗಂಟೆ ತನಕ ರೂಮಿಗೆ ಬಿಡ್ತೀವಿ ಅವರು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬರ್ಬೋದು ಮತ್ತೆ ಎಂಟು ಗಂಟೆಯಿಂದ ರಾತ್ರಿ ಹತ್ತುವರೆ ತನಕ ಓದೋಕ್ಕೆ ಅಂತ ಸಮಯ ಕೊಟ್ಟಿರ್ತೀವಿ ಮತ್ತು ನಾವು ನಮ್ಮ ಅಧ್ಯಾಪಕರನ್ನು ಇಟ್ಟಿರ್ತೀವಿ ಅವರಿಗೆ ಏನಾದರೂ ಗೊತ್ತಾಗಿಲ್ಲ ಓದೋಕ್ಕೆ ಅಂತ ಅಂದರೆ ಅವರು ಅವರ ಹತ್ರ ಕೇಳಿಕೊಂಡು ಅವರದು ಡೌಟ್ಸ್ ಸಾಲ್ವ್ ಮಾಡ್ ರಾತ್ರಿ ಅಂದರೆ ಈಗ ಓದಕ್ಕೆ ಬಿಟ್ಟಿರೋ ಟೈಮಲ್ಲೇನೇ ಮಧ್ಯೆ ಅರ್ಧ ಗಂಟೆಯಲ್ಲಿ ಅವರಿಗೆ ಊಟ ಕಳ್ಸ್ತೀವಿ

ಮತ್ತು ಹೌದು ಮೇಡಮ್ ಇರತ್ತೆ ಅವರಿಗೇನಾದರೂ ಆಸಕ್ತಿ ಇದ್ದರೆ ಅವರು ಭಾಗವಹಿಸ ಅಂದರೆ ಈವಾಗ ಸ್ಕೂಲ್ ನಡೀತಿರುವಾಗಲೇನೇ ಮಧ್ಯೆ ಎಲ್ಲ ಇರತ್ತೆ ನಾವು ಯಾವಾಗ ಅಂತ ಹೇಳ್ತೀವಿ ಮೇಡಮ್ ಹೌದು ಮೇಡಮ್ ಬೆಳಗ್ಗೆಯೂ ಓದೋಕ್ಕೆ ಸಮಯ ಇರತ್ತೆ ಆರು ಗಂಟೆಯಿಂದ ಬೆಳಗ್ಗೆ ಏಳೂವರೆ ತನಕ ಓದ್ಕೊಳ್ಳೋಕ್ಕಿರತ್ತೆ ನಮ್ಮ ಮೇಲ್ವಿಚಾರಕರು ಅವರನ್ನ ನೋಡ್ಕೊಳ್ತಾರೆ ಬೆಳಗ್ಗೆ ಮತ್ತು ಐದು ಐದು ಗಂಟೆಗೆ ಏಳಬೇಕು ಐದರಿಂದ ಐದೂವರೆ ತನಕ ಯೋಗ ಮಾಡಬೇಕು ಮೇಡಮ್ ಹಾಸ್ಟೆಲಲ್ಲಿ ಹಾಂ ಲ್ಯಾಬ್ ಇರತ್ತೆ ಮೇಡಮ್ ಅವರಿಗೆ ಯಾವ ಥರದ್ದು ತಗೊಂಡು ಇರ್ತಾರೆ ಅದರ ಮೇಲೆ ಯಾವ ಸಬ್ಜೆಕ್ಟ್ ಇರತ್ತೆ ನಾವು ಟೈಮ್ ಟೇಬಲ್ ಕೊಡ್ತೀವಿ ಮೇಡಮ್ ಅವರೇ ಬರೋಂಗಿಲ್ಲ ಮೇಡಮ್ ನೀವು ಬಂದು ಕರ್ಕೊಂಡು ಹೋಗಬೇಕು ನೀವು ಬಂದು ನಮ್ಮದೊಂದು ಬುಕ್ ಇರತ್ತೆ ಅದರಲ್ಲಿ ಸಿಗ್ನೇಚರ್ ಮಾಡಿ ಕರ್ಕೊಂಡು ಹೋಗಬೇಕು ಓಕೆ ಇನ್ನೇನಾದರೂ ಮಾಹಿತಿ ಬೇಕಿತ್ತಾ ಏನು ಮೇಡಮ್ ನಮ್ಮದು ಇನ್ನು ಹದಿನೈದು ದಿನದಲ್ಲಿ ಸ್ಟಾರ್ಟ್ ಆಗತ್ತೆ ನಿಮಗಿವಾಗಲೇ ಅಪ್ಲಿಕೇಶನ್ ಬೇಕೆಂದರೆ ಕೊಟ್ಟಿರ್ತೀನಿ ನೀವು ಅದನ್ನೆಲ್ಲ ತುಂಬ್ಸ್ಕೊಂಡು ಬಂದರೆ ಸೇರಿಸಿಕೊಳ್ತೀವಿ ಮ್ಯಾಮ್ ಓಕೆ ಮೇಡಮ್ ಇನ್ನೇನಾದರೂ ಮಾಹಿತಿ ಬೇಕು ಅಂದರೆ ಮತ್ತೆ ಫೋನ್ ನಂಬರ್ ಇರತ್ತೆ ಅದಕ್ಕೆ ಕರೆ ಮಾಡಿ

ಓಕೆ